ನಿಜವಾಗಿ ನನ್ನ ಪೋಷಕರು ಮತ್ತು ಅಜ್ಜ ಅಜ್ಜಿಯರ ಶಿಕ್ಷಣ ಹೇಳಬೇಕಂದ್ರೆ ಅಷ್ಟೇನೂ ಕಲಿತವರಿಲ್ಲ ಆದರೆ ಅವರದ್ದು ಶಿಕ್ಷಣದ ಗುಣಮಟ್ಟ ಮಾತ್ರ ತುಂಬಾ ಒಳ್ಳೆಯದಾಗಿತ್ತು ಯಾಕಂದರೆ ನನ್ನ ನನ್ನ ಅಜ್ಜ ಅಜ್ಜಿಯರು ಒಂದು ಏನಾದ್ರೂ ಒಂದು ಲೆಕ್ಕ ಮಾಡಬೇಕಂದ್ರೆ ಎಷ್ಟು ಥಟ್ ಅಂತ ಹೇಳಿಬಿಡೋರು ಆದರೆ ಈಗ ನಾವು ಇಷ್ಟು ಶಿಕ್ಷಣ ಪಡೆದ್ರೂ ಒಂದು ಲೆಕ್ಕ ಮಾಡಬೇಕಂದ್ರೆ ಯೋಚಿಸಿ ಯೋಚಿಸಿ ಲೆಕ್ಕ ಮಾಡೋ ಪರಿಸ್ಥಿತಿ ಬಂದಾಗಿದೆ ಚಿಕ್ಕವರಾಗಿದ್ದಾಗ ಅವರಿಗೆ ಒಳ್ಳೆಯ ಶಿಕ್ಷಣ ಅವಕಾಶಗಳು ದೊರಕಿತ್ತು ಆದರೆ ಅವರನ್ನ ಅದನ್ನು ಪಡೆದಿರಲಿಲ್ಲ ಅಂತ ನಾನು ಹೇಳ್ಲಿಕ್ಕೆ ಇಚ್ಛಿಸ್ತೇನೆ ಯಾಕಂದರೆ ನನ್ನದು ಅಜ್ಜ ಅಜ್ಜಿಯರಿಗೆ ಶಿಕ್ಷಣವನ್ನು ಕಲಿಸಬೇಕಂತ ಅವರ ಅಪ್ಪ ಅಮ್ಮ ಅಮ್ಮಂದಿರು ಕೂಡ ತುಂಬ ಹಾತೊರೀತಿದ್ದರಂತೆ ಇದು ನನ್ನ ಪೋಷಕರು ಹೇಳಿದ ಮಾತು ನನಗೆ ಆದರೆ ಅವರಿಗೆ ಶಿಕ್ಷಣ ಅವಕಾಶಗಳು ದೊರಕಿದ್ರೂ ಕೂಡ ಅವರದನ್ನು ಪಡೆಯುವ ಸ್ಥಿತಿಯಲ್ಲಿರಲಿಲ್ಲ ಯಾಕಂದರೆ ಈಗಿನ ನಮ್ಮ ಪೋಷಕರು ನಮಗಾಗಿ ದುಡಿದದ್ದೇ ಜಾಸ್ತಿ ಅಂತ ಹೇಳ್ಬೋದು ಅವರು ಅವರ ಶಿಕ್ಷಣವನ್ನು ಪಡ್ಕೊಂಡು ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಂಡು ಇದ್ದಿದ್ದರೆ ಈಗ ಅವರು ಇನ್ನೂ ಉನ್ನತ ಸ್ಥಾನದಲ್ಲಿ ಇರ್ತಿದ್ರೋ ಏನೋ ಅಂತ ಹೇಳಿ ನನ್ನ ಅಭಿಪ್ರಾಯ ಅವರು ಎದುರಿಸಿದ ಸಮಸ್ಯೆಗಳು ತುಂಬಾ ಇದೆ ಅಂತ ಹೇಳ್ಬೋದು ಈಗ ಸನ್ನಿವೇಶ ಯಾವ ತರಹ ಬದಲಾಗಿದೆ ಅಂದರೆ ಈಗಿನ ಸನ್ನಿವೇಶನದಲ್ಲಿ ಶಿಕ್ಷಣವನ್ನು ತುಂಬ ಒಳ್ಳೆಯದಾಗಿ ಪೋಷಕರು ಕೊಡ್ತಾ ಇದ್ದಾರೆ ಒಳ್ಳೆಯ ಒಳ್ಳೆಯ ಕಾಲೇಜಿಗೆ ಎಲ್ಲ ಆಗಲಿ ಸ್ಕೂಲಸ್ ಸ್ಕೂಲ್ಗಳಿಗಾಗ್ಲಿ ಎಡ್ಮಿಶನ್ ಮಾಡಿಸ್ತಾ ಇದ್ದಾರೆ ಆಗಿನ ಸಮಸ್ಯೆಗಿಂತ ಈಗಿನ ಸನ್ನಿವೇಶಗಳು ತುಂಬಾ ಬದಲಾಗಿದೆ ಅಂತ ಹೇಳ್ಬೋದು